ಹಾಂ ನಮ್ಮ ಕುಟುಂಬ ಮತ್ತು ಮಕ್ಕಳು ರಜಾದಿನಗಳಲ್ಲಿ ಹೊರ್ಗಡೆ ಹೋಗೋದಕ್ಕೆ ಇಷ್ಟಪಡ್ತೀವಿ ಆಲ್ಮೊಸ್ಟು ಆ ಮಕ್ಕಳಿಗೆ ಈ ಥರ ಒಂದು ರಜಾದಿನಗಳು ಬಂತು ಅಂದರೆ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ತಂದೆ ತಾಯಿ ಅದನ್ನು ಅರ್ಥ ಮಾಡಿಕೊಂಡು ಹೊರಗಡೆ ಕರ್ಕೊಂಡೋಗಬೇಕು ನಿರ್ದಿಷ್ಟ್ವಾದ ಸ್ಥಳ ಆ ಮಕ್ಳಿಗೆ ತೋರಿಸ್ಬಹುದು ಇದರಿಂದ ಮಕ್ಳಿಗೆ ಖುಷಿಯಾಗತ್ತೆ ಅನ್ನೋ ಒಂದು ನಾ ಸ್ಥಳಗಳಿಗೆ ಹೋಗಬೇಕು ಅಂತಂದರೆ ಮೈಸೂರು ಮೈಸೂರಿಗೆ ಹೋಗ್ಬೋದು ಮೈಸೂರಲ್ಲಿ ಯಾಕಂತಂದರೆ ಅಲ್ಲಿ ಒಂದು ಜಿ ಆರ್ ಎಸ್ಸು ಮತ್ತು ಕೆ ಆರ್ ಎಸ್ ಅನ್ನೋ ಒಂದು ಪ್ಲೇಸಿದೆ ಇಲ್ಲಿ ಅಲ್ಲಿಗೆ ಕರ್ಕೊಂಡೋಗೋದರಿಂದ ಮಕ್ಳಿಗೆ ಹೆಂಗ ಹೇಗ್ ಅನಿಸುತ್ತೆ ಅಂತ ಅಂದರೆ ಅದು ಒಂದು ಆಟಾಡುವಂಥ ಜಿ ಆರ್ ಎಸ್ ಅನ್ನೋದು ಒಂದು ಮಕ್ಳಿಗೆ ಆಟಾಡುವಂಥ ಸ್ಥಳ ಆಗಿರುತ್ತೆ ಅಲ್ಲಿ ಹೋಗೋದರಿಂದ ಹೆಂಗ್ ಅನ್ಸುತ್ತೆ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿಸ್ ಸಿಕ್ ಕೊಟ್ಟಂಗಾಗುತ್ತೆ ಮಕ್ಕಳಿಗೆ ಮೈಂಡೂ ರಿಲೀಫ್ ಆಗುತ್ತೆ ತುಂಬ ಖುಷಿಯಾಗಿರುತ್ತೆ ಹಾಗೆ ಮಕ್ಕಳನ್ನ ಅಲ್ಲಿ ಕರ್ ಆ ಥರ ಪ್ಲೇಸ್ಗಳಿಗೆ ಕರ್ಕೊಂಡೋಗೋದರಿಂದ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಮಾಡಿದಂಗಾಗತ್ತೆ ಜಿ ಆರ್ ಎಸ್ಸು ಆಟಾಡೋ ಪ್ಲೇಸ್ ಆದರೆ ಇನ್ನು ಬಂದು ಕೆ ಆರ್ ಎಸ್ಸು ನಾ ಕೆ ಆರ್ ಎಸ್ಸು ಅದು ಒಂದು ನೋಡುವಂಥ ಪ್ಲೇಸು ಅಲ್ಲಿ ನೋಡೋದ್ರಿಂದ ಅಲ್ಲಿ ಒಂದು ನೀರಿಂದು ನೀರಿನ ಡ್ಯಾನ್ಸ್ ಆಗಿರ್ಬೋದು ಅಥ್ವಾ ಯಾವ ಯಾವ ಥರ ಡಿಸೈನರ್ ಆಗಿ ನೀರನ್ನು ಅಲ್ಲಿ ಒಂದು ಅಲಂಕಾರ ಮಾಡಿ ಮಾಡಿರ್ತಾರೆ ಅದನ್ನೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳಿಗೆ ಅದನ್ನೆಲ್ಲ ಒಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ ಯಾವ ಥರ ಮಾಡಿರ್ತಾರೆ ಇದನ್ನೆಲ್ಲ ಹೇಗೆ ಕಂಡಿಡ್ದಿದ್ದಾರೆ ಮತ್ತು ಇಂದಿನ ಕಾಲದಲ್ಲಿ ಅದನ್ನೆಲ್ಲ ನಮ್ಮ ಅದು ವಿಜ್ಞಾನಿಗಳು ಅದನ್ನು ಹೇಗೆ ಕಂಡಿಡಿದ್ರು ಅದನ್ನು ಹೇಗೆ ಜಾರಿಗೆ ತಗೊಬಂದರು ಅನ್ನೋದೆಲ್ಲ ಹೈಡ್ಯಗಳು ಬರುತ್ತೆ ನೆಕ್ಸ್ಟು ಅಲ್ಲಿಂದ ಬಂದು ಮತ್ತೆ ಬೇರೆ ಪ್ಲೇಸ್ಗಳಿಗೆ ಹೋಗೋದಿದ್ದರೆ ಉಡುಪಿ ಹೋಗ್ಬೋದು ಉಡುಪಿ ಬೀಚು ಅಲ್ಲಿ ಬೀಚ್ಗಳಲ್ಲಿ ಆಟಾಡುವಂಥದ್ದು ಮಕ್ಕಳಿಗೆ ತುಂಬ ಇಷ್ಟ ಇರುತ್ತೆ ನೀರಲ್ಲಿ ಆಟಾಡೋದಂದರೆ ಮಕ್ಕಳಿಗೆ ತುಂಬ ಇಷ್ಟ ಬೀಚ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಆಟಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅದಾದ ನಂತರ ಮತ್ತು ಸಾಂಸ್ಕೃತಿಕ ಪ್ಲೇಸ್ಗಳು ನಮ್ಮ ಓ ಮಕ್ಕಳಿಗೆ ನಾವು ಹಳೆಕಾಲ್ದಿಂದ ನಾವು ಏನನ್ನೋ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಅಷ್ಟು ನಾವು ಅದನ್ನು ಯಾವ್ದನ್ನೂ ಪರಿಚಯ ಮಾಡ್ಕೊಟ್ಟಿರೋದಿಲ್ಲ ಹಳೆಕಾಲ್ದಲ್ಲಿ ಹೇಗಿರ್ತಾ ಇತ್ತು ಅಂತಂದರೆ ಈ ಥರ ಮಕ್ಕಳಿಗೆ ರಜಾದಿನಗಳಲ್ಲಿ ಹಳ್ಳಿಮನೆ ಅಂತ ಬರ್ತಾ ಇತ್ತು ಹಳ್ಳಿಮನೆಗಳಿಗೆ ಕರ್ಕೊಂಡೋಗಿ ಮತ್ತೆ ಮಕ್ಳ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಸುವಂಥದ್ದಾಗ್ಲಿ ಮಕ್ಕಳಿಗೆ ಅದರ ಕಲ್ಚರ್ಗಳು ಆ ಥರ ಆಟಗಳನ್ನು ಆಡಿಸೋದ್ರಿಂದಾಗ್ಲಿ ಮಕ್ಕಳಿಗೆ ಹಿಂದಿನ ಸಂಸ್ಕೃತಿ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇತ್ತು ಬಟ್ ಈಗಿನ ಕಾಲ್ದಲ್ಲಿ ಹಾ ಥರ ಇಲ್ಲ ಹೇಗೆ ಅಂತಂದರೆ ಈಗಿನ ಕಾಲದಲ್ಲಿ ಮಕ್ಳಿಗೆ ತುಂಬ ನ ಜನ್ರೇಷನ್ನೂ ಮುಂದುವರೆದ್ರಿಂದ ಮಕ್ಕಳಿಗೆ ಒಂದು ನೀರಿರೋ ಪ್ಲೇಸಾಗಲಿ ಮತ್ತೇನೋ ನೋಡುವಂಥ ಪ್ಲೇಸಾಗಲಿ ಇಲ್ಲಾಂತಂದರೆ ಆಟಾಡುವಂಥ ಪ್ಲೇಸ್ ಆಗಲಿ ಹಾ ಥರ ಪ್ಲೇಸ್ಗಳು ಇಷ್ಟ ಆಗುತ್ತೆ ಅದಾದ ನಂತರ ಉಡುಪಿ ಬೀಚ್ನಲ್ಲಿ ಆಟಾಡಬೌದು ಅದಾದ ನಂತರ ಅಲ್ಲಿ ಓಟೆಲ್ಗಳಲ್ಲಿ ಓ ತುಂಬ ತುಂಬ ನ ದೊಡ್ಡ ಹೋಟೆಲ್ಗಳಿರುತ್ತೆ ಆ ಓಟೆಲ್ಗಳಲ್ಲಿ ಹೋಗಿ ಊಟ ಮಾಡ್ತೀವಿ ಊಟ ಮಾಡಿದ ನಂತರ ಅದು ಮಕ್ಕಳಿಗೆ ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ ಏಕಂದರೆ ಡೈಲಿ ಮನೆ ಊಟ ಮಾಡಿ ಮಾಡಿ ನಮಗೆ ಅಭ್ಯಾಸ ಆಗಿರುತ್ತೆ ಅದಾದ ನಂತರ ಈಗ ಈ ಥರ ರಜಾದಿನಗಳಲ್ಲಿ ಹೊರ್ಗಡೆ ಹೋಗಿ ಅಪರೂಪಕ್ಕೆ ಒಂದಿವ್ಸ ಹೊರ್ಗಡೆ ಊಟ ಮಾಡೋದರಿಂದ ಮಕ್ಕಳಿಗೂ ಒಂಥರ ಚೇಂಜಸ್ ಅನಿಸುತ್ತೆ ನಮಗೂ ಒಂಥರ ಚೇಂಜಸ್ ಅನ್ಸುತ್ತೆ ಏಕಂದರೆ ನಮಗೆ ಈ ಆಫೀಸ್ ಕೆಲಸ ಇರ್ಬೋದು ಮನೆ ಕೆಲಸಗಳಿರ್ಬೋದು ಅಲ್ಲಿ ಎಲ್ಲ ನಾವು ತುಂಬ ಇನ್ವೊಲ್ವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ಈ ಥರ ಹೊರ್ಗಡೆ ಒಂದಿವ್ಸ ಹೋಗಿ ಈ ಥರ ನಾವು ಎಲ್ಲ ಪ್ಲೇಸ್ಗಳನ್ನೂ ನೋಡಿಕೊಂಡು ಓಟೆಲ್ಗಳಲ್ಲಿ ಊಟ ಮಾಡಿಕೊಂಡು ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಎಂಜೋಯ್ ಮಾಡೋದರಿಂದ ನಮಗೆ ತುಂಬ ಖುಷಿ ಅನ್ಸುತ್ತೆ ಮತ್ತು ಮಕ್ಕಳಿಗೂ ತುಂಬ ಖುಷಿ ಅನ್ಸುತ್ತೆ ಅದಾದ ನಂತರ ನೋಡುವಂಥ ಪ್ಲೇಸ್ಗಳು ಈ ಬೇಲೂರು ಹಳೆಬೀಡು ಇವೆಲ್ಲ ನಮ್ಮ ಸಂಸ್ಕೃತಿ ಹಳೇಕಾಲದ ಒಂದು ಸಾಂಸ್ಕೃತಿಕ ಪ್ಲೇಸ್ಗಳಾಗಿದೆ ಯಾಕಂದರೆ ಅಲ್ಲಿ ನಮ್ಮ ಕಲಾವಿದರು ಮತ್ತು ತುಂಬ ಶಿಲ್ಪಕಲೆಗಳನ್ನು ಕೆತ್ತಿರುವಂಥದ್ದಿದೆ ಅಲ್ಲಿ ಒಂದೊಂದು ಒಂದು ಶಿಲ್ಪಕಲೆಯೂ ಒಂದೊಂದು ಕತೆ ಹೇಳುತ್ತೆ ಅದನ್ನೆಲ್ಲ ಮಕ್ಕಳಿಗೆ ನಾವು ಅದನ್ನು ಅರಿವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಒಂದು ನಾವು ಹಿಂದಿನ ಕಾಲದ ಒಂದು ಸಂಸ್ಕೃತಿ ಬಗ್ಗೆ ನಾವು ಅದನ್ನು ಅರಿವು ಮಾಡಿಕೊಟ್ಟಂಗಾಗತ್ತೆ ಈ ಥರ ಅಲ್ಲಿ ಆ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿನ ವೆದರು ಹಳೆಬೀಡು ಆಗಿರ್ಬೋದು ಅಲ್ಲಿನ ವೆದರ್ ಆಗಿರ್ಬೋದು ಅದೆಲ್ಲ ಮಕ್ಕಳಿಗೆ ಒಂದು ಚೈತನ್ಯ ಹುಟ್ಸುವಂಥದಾಗಿರುತ್ತೆ ಅದಾದ ನಂತರ ನಮ್ಮ ಈಗ ಬೀಚ್ಗಳು ಈ ಥರ ಈ ಮಂಗ್ಳೂರು ಬೀಚ್ ಆಗಿರ್ಬೋದು ಈ ಉಡುಪಿ ಬೀಚ್ ಆಗಿರ್ಬೋದು ಈ ಥರ ಒಂದು ಪ್ಲೇಸ್ಗಳಿಗೆ ಹೋಗಿ ಮಕ್ಕಳನ್ನ ಆಟಾಡಿಸೋದ್ರಿಂದ ಮಕ್ಕಳಿಗೂ ಒಂದು ಸ್ಪೆಷಲ್ ಆಗಿರುತ್ತೆ ಮತ್ತು ನಮ್ಮಗಳಿಗೆ ಬಂತ ಅಂತಂದರೆ ನಾವು ಈ ಥರ ಮಕ್ಕಳ ಜೊತೆ ಗೋವಾ ಟ್ರಿಪ್ ಹೋಗೋದು ಅಲ್ಲಿ ಒಂದು ಈ ನೀರಲ್ಲಿ ಹಡಗಿನಲ್ಲಿ ಹೋಗೋದ್ರಿಂದಾಗಲಿ ಈ ಥರ ಮಾಡೋದರಿಂದ ನಮ್ಮ ಮಕ್ಕಳಿಗೆ ತುಂಬ ಚೇಂಜಸ್ ಆಗಿರುತ್ತೆ ನಮಗೂ ತುಂಬ ಖುಷಿಯಾಗತ್ತೆ ಮತ್ತು ಅದಾದ ನಂತರ ಇಲ್ಲಿ ಗ ಶೆಟ್ಟಳ್ಳಿ ಅಂತ ಬರುತ್ತೆ ಶೆಟ್ಟಳ್ಳಿ ನಾ ಒಂದು ಅದೊಂದು ಒಂದು ಚರ್ಚು ಶೆಟ್ಟಳ್ಳಿ ಚರ್ಚು ಅದು ಆಗಿನ ಕಾಲದಲ್ಲಿ ತುಂಬ ಒಂದು ದೊಡ್ಡ ಫೇಮಸ್ ಆಗಿರುವಂಥ ಪ್ಲೇಸ್ ಆಗಿತ್ತು ಬಟ್ ಅದನ್ನು ಈಗ ಸ್ವಲ್ಪ ಅದು ಒಂದು ಸಾರಾಂಶ ಅದನ್ನು ಹೊರಗಡೆ ಬೀರೋದು ಕಡಿಮೆ ಆಗಿದ್ರೂ ಬಟ್ ಈಗ ನಾವು ಅಲ್ಲಿ ಹೋಗಿ ನೋಡೋದರಿಂದ ಮಕ್ಕಳಿಗೆ ಒಂಥರ ಆ ಹಿಂದಿನ ಕಾಲದಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ರು ಚರ್ಚ್ ಅಂತಂದರೆ ಚರ್ಚಲ್ಲಿ ಹೇಗ್ ಇರ್ತಾ ಇತ್ತು ಅಲ್ಲೆಲ್ಲ ಜನ್ಗಳು ಹೇಗೆ ಮಾಡ್ತಾ ಇದ್ರು ಹೇಗೆ ಬಾಳಿ ಬದುಕಿದ್ರು ಅಲ್ಲಿ ಅನ್ನೋದೆಲ್ಲ ಮಕ್ಳಿಗೆ ಒಂದು ಅರಿವು ಮೂಡಿಸ್ದಂಗಾಗತ್ತೆ ಅದಾದ ನಂತರ ನಾವು ಇಲ್ಲಿ ಒಂದು ಹಾಸನಾಂಬೆ ಒಂದು ದರ್ಶನ ಹಾಸನ ಒಂದು ಒಂದು ಕಲಾಕ್ಷೇತ್ರ ಎಂದು ಹಾಸನಾಂಬೆಯ ಒಂದು ದರ್ಶನ ಅದು ವರ್ಷಕ್ಕೊಮ್ಮೆ ಬರುತ್ತೆ ಅದನ್ನು ನಾವು ಮಕ್ಕಳಿಗೆ ಒಂದು ರಜಾಸ್ಥಳಗಳಲ್ಲಿಆ ಥರ ದೇವರ ದರ್ಶನ ಮಾಡಿಸೋದು ಅದು ಅದೇ ಥರ ಪ ಒಂದು ಶೃಂಗೇರಿ ಆಗಿರ್ಬೋದು ಶೃಂಗೇರಿ ಕಲಾಕ್ಷೇತ್ರ ಅರ್ಸಿಕೆರೆ ಶ್ರೀಲಕ್ಷ್ಮೀದೇವಿ ದೇವಸ್ಥಾನ ಈ ಥರ ವಿಘ್ನ ವಿನಾಯಕನ ದರ್ಶನ ಈ ಥರ ಮಾಡಿಸೋದ್ರಿಂದ ಮಕ್ಕಳಿಗೂ ಸ್ವಲ್ಪ ದೇವರ ದರ್ಶನ ದೊರೆತಂಗಾಗುತ್ತೆ ಮತ್ತು ಮಕ್ಕಳಿಗೂ ಸ್ವಲ್ಪ ನಾಲೆಡ್ಜ್ ಬಂದಂಗಾಗುತ್ತೆ ಈ ಯಾವ್ದು ಯಾವ್ದು ಯಾವ ಥರ ಇರುತ್ತೆ ಈಗಿನ ಪ್ರಪಂಚದಲ್ಲಿ ಏನೆಲ್ಲ ಇರುತ್ತೆ ನಮಗೇಗೂ ಗೊತ್ತಿರಲಿಕ್ಕಿಲ್ಲ ಆ ಥರ ಹೋಗಿ ಹೊರ್ಗಡೆ ಸುತ್ತಿ ಆ ಥರ ಒಂದು ಸ್ವಲ್ಪ ನಾಲ್ಕು ಆರು ಕಡೆ ತಿಳ್ಕೊಂಡಾಗಲೇ ನಮಗೆ ಈ ಪ್ರಪಂಚ ಏನು ಅಂತ ಗೊತ್ತಾಗೋದು ಹಾಗಾಗಿ ಮಕ್ಕಳಿಗೆ ಆದಷ್ಟು ನಾವು ಈ ರಜಾದಿನಗಳಲ್ಲಿ ಸುಮ್ಮನೆ ಅಲ್ಲಿ ಹೋಗೋದ್ ಬೇಡ ಇಲ್ಲಿ ಹೋಗೋದ್ ಬೇಡ ಅಂತ ಇದು ಮಾಡೋದಕ್ಕಿಂತ ನಮಿಗೆ ಆದಷ್ಟು ನಮಗೆ ಎಲ್ಲೆಲ್ಲಿ ಗೊತ್ತಿರುತ್ತೆ ಯಾವ್ಯಾವ ಪ್ಲೇಸು ಗೊತ್ತಿರುತ್ತೆ ಈ ಮೈಸೂರೇ ಆಗಿರ್ಬೋದು ಈ ಬೆಂಗ್ಳೂರ್ ಆಗಿರ್ಬೋದು ಈ ನಮಗೆ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಇರುವಂಥ ನ ಒಂದು ಈ ಝೂ ಗಾರ್ಡ್ ಇರುತ್ತಲ್ಲ ಈ ಝೂ ಗಾರ್ಡ್ಗಳಿಗೆ ಕರ್ಕೊಂಡೋಗೋದ್ರಿಂದ ಮಕ್ಕಳಿಗೆ ಅಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ನಾ ಒಂದು ಗೆಂಡೆಕಟ್ಟೆ ಫಾರೆಸ್ಟ್ ಆದೊಂದು ನಿರ್ದಿಷ್ಟ್ವಾದ ಪ್ಲೇಸಾಗಿದ್ದು ಗೆಂಡೆಕಟ್ಟೆ ಪಾರೆಸ್ಟ್ನಲ್ಲಿ ಒಂದು ಪ್ರಾಣಿ ಪಕ್ಷಿಗಳ್ನೆಲ್ಲ ವಿಭಿನ್ನವಾಗಿ ವಿಚಿತ್ರವಾದಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ಅಲ್ಲಿ ತೋರ್ಸಿದ್ದಾರೆ ಅವನ್ನೆಲ್ಲ ಮಕ್ಕಳಿಗೆ ಗುರುತು ಮಾಡಿಕೊಡೋದ್ರಿಂದ ಇದು ಇಂಥ ಪ್ರಾಣಿ ಇದು ಈ ಥರ ಪಕ್ಷಿ ಅಂತ ಮಕ್ಕಳಿಗೆ ತಿಳಿಸ್ಕೊಡೋದ್ರಿಂದ ಮಕ್ಕಳಿಗೆ ಒಂದು ನಾಲೆಡ್ಜ್ ಬರುತ್ತೆ ಓ ಇಲ್ಲಿ ಈ ಥರ ಪಕ್ಷಿಗಳಿರುತ್ತೆ ಇಲ್ಲಿ ಈ ಥರ ಪ್ರಾಣಿಗಳಿರುತ್ತೆ ಇದಕ್ಕೆ ಈ ಥರ ಕರಿತಾರೆ ಇದರಿಂದ ನಮ್ಗೆ ಈ ಥರ ಅನುಕೂಲಾಗತ್ತೆ ಇದನ್ನು ನಾವು ಈ ಥರ ಇಲ್ಲಿ ಮಾತ್ರ ನೋಡೋಕ್ಕಾಗೋದು ಅದು ಹೊರ್ಗಡೆ ನೋಡಲಿಕ್ಕಾಗುದಿಲ್ಲ ಈ ಥರ ಎಲ್ಲ ಮಕ್ಕಳಿಗೆ ನಾಲೆಡ್ಜ್ ಬರುತ್ತೆ ಹಾಗಾಗಿ ನಾವು ರಜಾದಿನಗಳಲ್ಲಿ ಒಂದು ಝೂ ಗಾರ್ಡಿಗೆ ಇರ್ಬೋದು ಅಥವಾ ಈ ಥರ ಬೆಟ್ಟ ಹಾಂ ಮಾವಿನಕೆರೆ ಬೆಟ್ಟ ಅಂತ ಹೇಳ್ಬೋದು ಮಾವಿನಕೆರೆ ಬೆಟ್ಟ ಅಲ್ಲಿ ಅಲ್ಲಿ ಒಂದು ಬೆಟ್ಟ ದಿಬ್ಬ ಹಳ್ಳ ದಿಬ್ಬ ಎಲ್ಲ ಇರುತ್ತೆ ಬಟ್ ಆದರೆ ಅಲ್ಲಿ ದೇವರ ಮೇಲ್ಗಡೆ ದೇವರ ದರ್ಶನ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಸ್ಪೆಷಲ್ಲಾಗಿ ಚೇಂಜಸ್ ಇರುತ್ತೆ ಯಾಕಂದ್ರೆ ಅಲ್ಲಿ ಬೆಟ್ಟ ಹತ್ತಿ ಹೋಗೋದ್ರಿಂದ ಮಕ್ಕಳಿಗೆ ಒಂಥರ ಎನರ್ಜಿ ಬರುತ್ತೆ ಅವರು ಈ ಥರ ಪ್ಲೇಸ್ಗಳಿಗೆಲ್ಲ ಹೋಗಿರ್ಲಿಕ್ಕಿಲ್ಲ ಬೆಟ್ಟ ಹತ್ತಿ ಎಲ್ಲ ಹೋಗಿರಲಿಕ್ಕಿಲ್ಲ ಮಾಮೂಲಿ ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ ಬಟ್ ಈ ಥರ ನಾವು ಹೊರ್ಗಡೆ ಪ್ಲೇಸ್ಗಳನ್ನ ಮಕ್ಕಳಿಗೆ ಗುರುತು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿಸ್ ಬರುತ್ತೆ ನಮಗೂ ಒಂದು ಚೇಂಜಸ್ ಇರುತ್ತೆ ಈ ಥರ ನಾವು ಇದು ಈ ಥರ ಪ್ಲೇಸ್ಗಳಿಗೆ ಹೋಗಿ ನಮ್ಮ ದಿನನಿತ್ಯದ ಜೀವನವನ್ನು ಬದಲಾಯ್ಸ್ಕೊಬಹುದು ಪ್ರತಿನಿತ್ಯ ಏನು ನಾವು ಡೈಲಿ ತಿಂತೀವಿ ಮನೆಯಲ್ಲಿ ಫುಡ್ ಏನು ಇರ್ತೀವಿ ಮನೆ ಫುಡ್ಡು ಮಾಮೂಲಿ ಈ ತಿಂಡಿ ಊಟ ಮಾ ನೈಟ್ ಊಟ ಅಷ್ಟೇ ಮತ್ತು ಕೆಲಸ ಆಯಿತು ಮತ್ತು ಮಾಮೂಲಿ ಏನು ಕೆಲಸ ಇರುತ್ತೆ ಅಲ್ಲಿಗೆ ಹೊರ್ಟ್ಬಿಡ್ತೀವಿ ಬಟ್ ಈ ಥರ ನಮಗೆ ರಜೆ ಸಿಗೋದೇ ಅಪರೂಪ ಆಗಿರುತ್ತೆ ಆ ರಜಾದಿನಗಳಲ್ಲಿ ನಾವು ಹೊರ್ಗಡೆ ಕರ್ಕೊಂಡು ಹೋಗೋದ್ರಿಂದ ಮಕ್ಳನ್ನು ಹೊರ್ಗಡೆ ಕರ್ಕೊಂಡು ನಾವು ನಮ್ಮ ಮ್ ಕುಟುಂಬದವರ ಬಳಿ ಕುಟುಂಬದವರ ಜೊತೆ ನಾವು ಈ ಥರ ಹೊರಗಡೆ ಹೋಗಿ ಒಂದಿವ್ಸ ಹಾಲ್ಟ್ ಆಗಿ ಈ ಥರ ಕೆಲವು ದಿನಗಳ ಕಾಲ ಕೆಲವೊಂದು ನೀರ್ಗಳ ಪ್ಲೇಸ್ ಆಗಿರ್ಬೋದು ನಾ ಕೆಲವೊಂದು ಮತ್ತು ದೇವ್ರ ಗುಡಿಗಳಾಗಿರ್ಬೋದು ಈ ಥರ ತಿರುಪತಿ ದೇವ್ಸ್ಥಾನಕ್ಕೆ ಹೋಗೋದು ತಿರುಪತಿಯಲ್ಲಿ ಒಂದು ದೇವರ ದರ್ಶನ ಮಾಡಿಸ್ವಂಥದ್ದು ಈ ಥರ ಶೃಂಗೇರಿಗೋಗಿ ಶೃಂಗೇರಿ ದರ್ಶನ ಮಾಡಿಸುವಂಥದ್ದು ಶೃಂಗೇರಿಯಲ್ಲಿ ಸರಸ್ವತಿಯ ಹತ್ರ ಮಕ್ಕಳಿಗೆ ಆಗ ಒಂದು ಸ್ಟಾರ್ಟಿಂಗು ಮಗುಗೆ ಆ ಅನ್ನೋ ಅಕ್ಷರದಿಂದ ಹಿಡ್ದು ಪ್ರತಿಯೊಂದನ್ನು ಅಲ್ಲಿ ಮಗುಗೆ ಸ್ಟಾರ್ಟಿಂಗಿಂದ ಅಕ್ಷರ ಬರೆಸಿ ಅದಕ್ಕೊಂದು ಅಭ್ಯಾಸ ಅಂತ ಮಾಡಿಸ್ತಾರೆ ಆ ಥರ ಮಾಡಿಸೋದ್ರಿಂದ ಮಗುಗೆ ಒಂದು ಚೈತನ್ಯ ಬರುತ್ತೆ ಮಗುಗೆ ನಾನು ಓದ್ಬೇಕು ನಾನು ಕಲಿಬೇಕು ನಾನು ಬರಿಬೇಕು ನನ್ನ ಭವಿಷ್ಯ ಮುಂದೆ ತುಂಬ ದೊಡ್ಡದಾಗಿದೆ ನಾನು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಅಂತಂದರೆ ಈ ಥರ ಚೆನ್ನಾಗಿ ಓದಬೇಕು ಅನ್ನೊ ಒಂದು ಮೈಂಡ್ಸೆಟ್ ಬರುತ್ತೆ ಆ ಥರ ಒಂದು ಗುರುಗಳ ಕೈಲಿ ಒಂದು ವಿದ್ಯಾಭ್ಯಾಸ ಮಾಡಿಸುವಂಥ ಪ್ಲೇಸು ಶೃಂಗೇರಿ ಅಲ್ಲಿ ಹೋಗಿ ಮಾಡ್ಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅದಾದ ನಂತರ ಶೃಂಗೇರಿ ಆದ ನಂತರ ಇಲ್ಲಿ ನಮಗೆ ಗೊತ್ತಿರುವಂಥ ಒಂದು ಪ್ಲೇಸ್ ಅಂತ ಅಂತಂದರೆ ಇಲ್ಲಿ ಚಿಕ್ಮಗ್ಳೂರು ಚಿಕ್ಮಗ್ಳೂರಲ್ಲಿ ತುಂಬ ಒಂದು ಒಂದು ಗ್ರೀನ್ ವೆದರು ಒಂದು ಮಲೆನಾಡು ವೆದರ್ರು ಅಂಥದ್ದು ಅಲ್ಲಿ ಇದೆ ಚಿಕ್ಮಗ್ಳೂರಲ್ಲಿ ಒಂದು ಯಾವ ಥರ ಅಂತ ಅಂದರೆ ಒಂದು ಗ್ರೀನ್ ವೆದರು ಮಲ್ನಾಡು ವೆದರು ಮತ್ತು ಇಲ್ಲಿ ಸಕಲೇಶಪುರ ಸಕ್ಲೇಶಪುರದ ಹತ್ರ ಬಂತು ಅಂದರೆ ಅಬ್ಬಿ ಪಾಲ್ಸು ಅಬ್ಬಿ ಪಾಲ್ಸಿದೆ ಅಬ್ಬಿ ಪಾಲ್ಸ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರತ್ತೆ ಮಕ್ಕಳಿಗೆ ಅದನ್ನು ಆ ಥರ ಎಂಜೋಯ್ ಮಾಡೋದಕ್ಕೆ ನಾವು ಬಿಡ್ಬೇಕು ಆ ಥರ ಆಟಾಡೊದಿಕ್ಕೆ ನಾವು ಬಿಡಬೇಕಾಗತ್ತೆ ಆ ಥರ ಅಬ್ಬಿ ಪಾಲ್ಸ್ ಆಗಿರ್ಬೋದು ಅಥವಾ ಒಂದು ಕಟ್ಟೆ ಎಂಥ ಒಂದು ಅರದಲ್ಲಿ ಸಕಲೇಶ್ಪುರದಲ್ಲಿ ಆ ಥರ ಕಟ್ಟೆಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಅದೆಲ್ಲ ಮಂಜರಾಬಾದ್ ಕೋಟೆ ಮಂಜರಾಬಾದ್ ಕೋಟೆ ಆ ಒಂದು ಪ್ಲೇಸ್ ನಿರ್ದಿಷ್ಟವಾಗಿದೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡೋಗೋದರಿಂದ ಅದು ಆ ವಿಶಾಲವಾದ ಜಾಗ ಅಲ್ಲಿ ತುಂಬ ಹಿಂದಿನ ಕಾಲದಲ್ಲಿ ತುಂಬ ಜನರು ಒಂದು ಬಂದು ಹೋಗಿ ನೋಡಿರುವಂಥ ಒಂದು ಸ್ಥಳ ಅದನ್ನು ನೋಡಿದ್ರೆ ಮಕ್ಕಳಿಗೆ ಒಂಥರ ಉತ್ಸಾಹ ಸಿಗುತ್ತೆ ಅಲ್ಲೆಲ್ಲ ಒಂಥರ ಹೇಗಿದೆ ಅಂತಂದರೆ ಪ್ಲೇಸು ತುಂಬ ಕೂಲ್ ಆಗಿದೆ ಅಲ್ಲಿ ತುಂಬ ಹೊರ್ಗಡೆಯಿಂದ ಜನಗಳು ಬಂದು ಬಂದು ನೋಡ್ತಾರೆ ಇಲ್ಲಿ ಪ್ಲೇಸ್ಗಳು ಯಾವ ಥರ ಇರುತ್ತೆ ಏನು ಅಂತ ಹಾಗಾಗಿ ಸಕಲೇಶ್ಪುರ ಒಂದು ಒಂದು ನಿರ್ದಿಷ್ಟ್ವಾದ ಸ್ಥಳವಾಗಿರುತ್ತೆ ಅಲ್ಲಿ ತುಂಬ ಹೋಟೆಲ್ಸ್ಗಳಿದ್ದವೆ ಅಲ್ಲಿ ಓಟೆಲ್ಸ್ಗಳಿದ್ದಷ್ಟು ಅಲ್ಲಿ ಹೋಗ್ತೀವಿ ನಾವು ನನ್ನ ಫ್ಯಾಮಿಲಿ ಹೋಗಿದ್ದೀವಿ ಎಷ್ಟೋ ಸಲ ಅಲ್ಲಿ ಹೋಗಿ ನಾವು ಅಲ್ಲಿ ಹಾಲ್ಟ್ ಆಗಿ ಊಟ ಮಾಡಿಕೊಂಡು ಅಲ್ಲಿ ಲೈಫನ್ನ ಎಂಜೋಯ್ ಮಾಡಿಕೊಂಡು ಮತ್ತೆ ತಿರ್ಗಿ ಮನೆಗೆ ಬಂದಿದ್ದೀವಿ ಹಾಗಾಗಿ ಈ ಥರ ಒಂದು ಪ್ಲೇಸ್ಗಳಿಗೆ ರಜಾ ದಿವ್ಸ್ಗಳಲ್ಲಿ ರಜಾದಿನಗಳಲ್ಲಿ ನಾವು ಮಕ್ಕಳನ್ನ ಮತ್ತು ನಾವು ನಮ್ಮ ಫ್ಯಾಮಿಲಿ ಹೋಗೋದ್ರಿಂದ ಎಲ್ಲರಿಗೂ ಒಂದು ಚೇಂಜಸ್ ಇರುತ್ತೆ ಆದ್ದರಿಂದ ನಾವು ಆದಷ್ಟು ಒಂದು ರಜಾದಿನಗಳಲ್ಲಿ ಹೊರ್ಗಡೆ ಪ್ಲೇಸ್ ಹೋಗೋದು ತುಂಬ ಒಳ್ಳೆಯದು